ಆಲ್ಮೋಸ್ಟ್ ನಾನು ಮಾಡೋದು ಪ್ರಾರಂಭ್ಸೋದು ಏನು ಅಂದರೆ ಗೊತ್ತಿದ್ದೇನೋ ಒಂದು ಪ್ರಾರಂಭ್ಸೋದು ಫಸ್ಟು ಪ್ರಕೃತಿಯದ್ದು ಏಕೆಂದ್ರೆ ಇಲ್ಲಿನ ವಾತ್ ಇಲ್ಲಿನದು ಕೆಲವೊಮ್ಮೆ ನೋಡ್ತೀವಿ ಹೊರಗಡೆ ಸೈಡ್ ಬಂದಾಗ ಈ ವಿಲೇಜ್ ಸೈಡು ಸ್ ಸನ್ಸೆಟ್ ಆಗೋದು ಅದೆಲ್ಲ ನೋಡಿದಾಗ ಒಂಥರ ಚೆಂದ ಇರುತ್ತೆ ಅದಕ್ಕೋಸ್ಕರ ನಾವು ಏನು ಮಾಡ್ಬೇಕಾಗುತ್ತೆ ಪ್ರಕೃತಿಯಿಂದ ನಾವು ಅದನ್ನು ಮೈಂಡಲ್ಲಿ ಗೊತ್ತಾಗುತ್ತೆ ಕೂತಿರತ್ತೆ ನಮ್ಮ ಮೈಂಡಲ್ಲಿ ಇಷ್ಟು ನಾವು ಕರೆಕ್ಟಾಗಿ ಕೂತಿದೆ ಇದು ಈ ಡ್ರಾಯಿಂಗ್ ನಾವು ಬಿಡಿಸ್ಬೋದು ಅಂತ ನಮಗೊಂದು ಆಸೆ ಆಗಿರುತ್ತೆ ಸೊ ನಾವು ಏನು ಮಾಡ್ಬೇಕಾಗುತ್ತೆ ಪ್ರಕೃತಿ ಸ್ವಲ್ಪ ಜಾಸ್ತಿ ಇದು ಬಿಡಿಸ್ತೀನಿ ತದನಂತರ ಆಮೇಲೆ ಕಟ್ಟಡಗಳು ಕಟ್ಟಡಗಳು ಅಷ್ಟೊಂದಿಲ್ಲ ನನ್ನ ಆಲ್ಮೋಸ್ಟು ನಾನು ಬಿಡ್ಸೋದೇ ಪ್ರಕೃತಿದು ಕಟ್ಟಡಗಳು ಸ್ವಲ್ಪ ಅಷ್ಟೇ ಬೇರೆ ಯಾವುದೂ ಇರೋದಿಲ್ಲ ಬೆ ಇತ್ಯಾದಿ ಅಂದರೆ ಬೇರೆ ಈ ಪ್ರಾಣಿಗಳು ಅನಿಮಲ್ಸು ಅಂಥವು ಸ್ವಲ್ಪ ಬಿಡ್ಸಿ ಡ್ರಾಯಿಂಗ್ ಸ್ವಲ್ಪ ಜಾಸ್ತಿ ಇದೆ ಅದ್ರ ನಂತರ ಸ್ವಲ್ಪ ಚನ್ ಅಂದ್ರೆ ಒಂದು ಒಂದು ರೇಂಜಿಗೆ ಪರವಾಗಿಲ್ಲ ನಾನು ಆಲ್ಮೋಸ್ಟ್ ಬಿಡಿಸೋದೇ ಎಲ್ಲ ಪ್ರಕೃತಿ ವಾತಾವರಣ ಅಂಥದ್ದು ಸೂರ್ಯ ಸನ್ಸೆಟ್ ಆಗುವಂಥದ್ದು ಮತ್ತು ಮುಳುಗೋ ಅಂಥದ್ದು ಅಂಥವೆಲ್ಲ ನಾವು ಮಾಡ್ತೀವಿ